ನನ್ನ ಕೃತಿಗಳ ಬಗೆಗಿನ ವಿಮರ್ಶೆಗಳನ್ನು ನಾನು ಜನರ ಮೂಲಕ ಅವರು ಯಾವ ರೀತಿಯು ವಿಮರ್ಶೆಯನ್ನು ನೀಡುತ್ತಾರೋ ನಾನು ಅಷ್ಟೇ ವಿನಮ್ರ ಪೂರ್ವಕವಾಗಿ ಅವರಿಂದ ನಾನು ಸ್ವೀಕರಿಸುತ್ತೇನೆ ಮತ್ತು ಅದರಲ್ಲಿ ಏನಾದರು ಲೋಪದೋಷಗಳು ಕಂಡು ಬಂದಲ್ಲಿ ಮುಂದೆ ಕೃತಿಗಳನ್ನು ಬರೆಯುವಾಗ ಭಾಷೆಯಾಗಿರಲಿ ವಾಕ್ಯವಾಗಿರಲಿ ಸಾಹಿತ್ಯವಾಗಲಿ ಇನ್ನಷ್ಟು ಉತ್ತಮಗೊಳಿಸಿ ಜನರಿಗೆ ಮನಮುಟ್ಟುವಂತಹ ಒಂದು ಅತ್ಯಮೂಲ್ಯ ಕೃತಿಯನ್ನು ನಾನು ಜನರಿಗೆ ನೀರಾಡಲು ಇಷ್ಟಪಡುತ್ತೇನೆ ಹಾಗು ಅವರು ನನಗೆ ಯಾವ ರೀತಿಯ ಸಲಹೆಯನ್ನು ನೀಡುತ್ತಾರೋ ಅದೇ ರೀತಿ ನಾನು ವಿನಮ್ರ ಪೂರ್ವಕವಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳುತ್ತೇನೆ